ಭಾರತೀಯ ಮನರಂಜನಾ ಕ್ಷೇತ್ರವು ಹಂತ ಹಂತವಾಗಿ ಬೆಳವಣಿಗೆ ಹೊಂದಿದೆ ಹೇಗೆ ಅಂದರೆ ಹೇಗೆ ಅಂದರೆ ಮೊದಲು ರಂಗಭೂಮಿ ಮತ್ತು ಅಲ್ಲಲ್ಲಿ ಟೆಂಟ್ ಹಾಕಿ ನಾಟಕ ಮತ್ತು ನಾಟಕಗಳು ನಡೀತಿದ್ದವು ಅದು ವಾರಕ್ಕೆ ಒಂದು ಸರ್ತಿ ಅಥವಾ ತಿಂಗಳ್ಗೆ ಒಂದು ಸರ್ತಿ ಅಥವಾ ಸಂತೆಗಳಲ್ಲಿ ಬಹಳ ನಾಟಕಗಳು ನಡೀತಿದ್ದವು ಅದಾದ ಮೇಲೆ ಟಿವಿಗಳು ಬಂದವು ಟಿವಿ ಬಂತು ಅಂದರೆ ಹಳ್ಳಿಗಳಲ್ಲಿ ಒಂದು ಟಿವಿ ಅಥವಾ ಅಂದರೆ ಅಂತರ್ಜಾಲ ಹಳ್ಳಿಗಳಲ್ಲಿ ಒಂದು ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಟಿವಿಗಳು ಕಾಣಿಸ್ಕೊಂಡವು ಅದ ನಂತರ ದೂರದರ್ಶನದಲ್ಲಿ ಕೆಲವುಗಳು ಮನರಂಜನಾ ಕಾರ್ಯಕ್ರಮ ದಿಢೀರ್ ಥಟ್ಟನೆ ಹೇಳಿ ಆ ಮನರಂಜನಾ ಕಾರ್ಯಕ್ರಮದಲ್ಲೂವೇ ತಿಳಿವಳಿಕೆ ತಿಳಿವಳಿಕೆ ಕೊಡುವ ಅಂತಹ ಎಷ್ಟೋ ಮನರಂಜನಾ ಕಾರ್ಯಕ್ರಮಗಳು ಉದಾಹರಣೆಗೆ ಚಂದನ ದೂರದರ್ಶನದಲ್ಲಿ ಥಟ್ ಅಂತ ಹೇಳಿ ಆಗಿರ್ಬೋದು ಅಥವಾ ನ್ಯೂಸ್ ಚಾನಲ್ಸ್ ಪ್ರತಿಯೊಂದು ಕ್ಷಣ ಕ್ಷದ ಮಾಹಿತಿಗಳು ಸಿಗ್ತಾ ಹೋಗ್ತಾ ಬಂತು ನಂತರ ಅದಾದ ಮೇಲೆ ಅದಾದ ಮೇಲೆ ದೂರವಾಣಿ ಮೊಬೈಲ್ಸ್ ಮೊಬೈಲ್ಸಿಂದ ಟಿವಿನಲ್ಲಿ ದೂರದರ್ಶನದಲ್ಲಿ ನೋಡೋದನ್ನೆಲ್ಲ ನಾವು ಕೂತಿದ್ದ ಜಾಗದಲ್ಲೇ ನೋಡೋ ಆ ರೀತಿಯಲ್ಲಿ ಬದಲಾಗ್ತಾ ಹೋಯ್ತು ಹೋಯಿತು ಎಲ್ಲ ಎಲ್ಲ ದೂರದರ್ಶನಲ್ಲಿ ನೋಡೋದನ್ನು ಅಷ್ಟೇ ಕ್ಲಾರಿಟಿ ಅಷ್ಟೇ ಒಂದು ಫೋಕಸ್ನಿಂದ ನಾವು ಮೊಬೈಲ್ ಫೋನ್ಸಲ್ಲೂ ನೋಡೋ ಮಟ್ಟಕ್ಕೆ ರೀಚ್ ಆಯಿತು ಹೀಗೆ ಕ್ಷೇತ್ರ ಕಾಲಕ್ರಮೇಣ ಮನರಂಜನಾ ಕ್ಷೇತ್ರವು ಹಂತ ಹಂತವಾಗಿ ಬೆಳವಣ್ಗೆ ಆಯಿತು ಮತ್ತು ಅತ್ಯಂತ ಜನಪ್ರಿಯ ಮನರಂಜನಾ ಪ್ರಕಾರಗಳು ಯಾವ್ಯಾವು ಅಂದರೆ ಆ ಸಂಗೀತ ಆಗಿರ್ಬೋದು ನೃತ್ಯ ಆಗಿರ್ಬೋದು ನಾಟಕಗಳು ಆಗಿರ್ಬೋದು ಆಮೇಲೆ ಅಂತರ್ಜಾಲ ಅಂತರ್ಜಾಲದಲ್ಲಿ ಬರುವಂತಹ ಆಟಗಳು ಆಗಿರ್ಬೋದು ರಂಗಭೂಮಿ ಕಲಾವಿದರ ಕಲೆಗಳಾಗಿರ್ಬೋದು ಇದು ಚಿತ್ರ ಬಿಡಿಸೋದಾಗಿರ್ಬೋದು ಇವೆಲ್ಲವೂ ಅತ್ಯಂತ ಜನಪ್ರಿಯವಾದ ಮನರಂಜನಾ ಕಾರ್ಯಕ್ರಮಗಳಾಗಿರುತ್ತೆ ಮತ್ತು ಪ್ರಕಾರಗಳು ಆಗಿರುತ್ತೆ ಜನ ಭಾರತೀಯರಲ್ಲಿ ಭಾರತೀಯರು ಯಾವಾಗಲೂ ತಮ್ಮ ಒಂದು ಸಂಸ್ಕೃತಿ ಮತ್ತು ಸಂಸ್ಕೃತಿಯನ್ನ ನಾವು ಉಳಿಸಿಕೊಂಡು ಯಾವುದೇ ಒಂದು ಕ್ಷೇತ್ರದಲ್ಲೂ ತಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ನೋಡ್ತಾರೆ ಅದೇ ಒಂದು ಎಲ್ಲ ಕಡೆ ಎಲ್ಲ ವಿಷಯದಲ್ಲೂ ಆ ಕಂಟೆಂಟ್ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವು ಇದೆಯಾ ಇಲ್ಲವಾ ಅನ್ನೋದೊಂದನ್ನು ನೋಡಿ ಎಲ್ಲೊ ಬಯಸ್ತಾರೆ ನಮ್ಮ ಭಾರತೀಯರು ಎಲ್ಲ ವಿಷಯದಲ್ಲೂ ಎಲ್ಲ ಪ್ರಕಾರದಲ್ಲೂ ಒಂದು ಸ ಬಟ್ಟೆ ಉಡೋ ಆಗಿರ್ಬೋದು ಅವರ ಒಂದು ಸಂಸ್ಕಾರ ಸಂಸ್ಕೃತಿನ ನೋಡ್ತಾರೆ ಅಥವಾ ಒಂದು ಊಟದ ಪದ್ಧತಿಯಲ್ಲಿ ಆಗಿರ್ಬೋದು ಅವರ ಒಂದು ಸಂಸ್ಕಾರ ಸಂಸ್ಕೃತಿಯ ಪದ್ಧತಿ ನೋಡ್ತಾರೆ ಮಾತಾಡುವ ಶೈಲಿ ಆಗಿರ್ಬೋದು ಅವರ ಒಂದು ಭಾಷೆಯ ಪದ್ಧತಿ ಈ ರೀತಿ ನೋಡ್ತಾರೆ ಹಾಗೆ ಎಲ್ಲ ರೀತಿಯಲ್ಲೂ ಭಾರತೀಯರು ಅವರದೇ ಆದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ನೋಡಲು ಇಚ್ಛಿಸುತ್ತಾರೆ ಮತ್ತು ಬಯಸ್ತಾರೆ ಕೂಡ ಅವರದೇ ಆದ ಒಂದು ರೀತಿ ನೀತಿ ಅವ್ರದ್ದೇ ಆದ ಒಂದು ಸಂಸ್ಕಾರ ವನ್ನ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಅವ್ರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನೋಡಲು ಬಯಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ